ಹಲೋ ಪ್ರೀತಿ ರೆಸ್ಟೋರೆಂಟಿಂದ ಅಲ್ಲಾ ಹಾಂ ಹೌದಾ ನಾನು ಸ್ವಿಗ್ಗಿಯಿಂದ ಒಂದು ಆರ್ಡರ್ ಮಾಡಿದ್ದೆ ನನಗೆ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕಿತ್ತು ನೀವು ಸ್ವಲ್ಪ ಹೆಲ್ಪ್ ಮಾಡ್ಬೋದಾ ಹಾಂ ಆರ್ಡರ್ ಮಾಡಿದ್ದು ಚಿಕನ್ ಬಿರಿಯಾನಿ ನನಗೆ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕಿತ್ತು ಅದನ್ನು ಕ್ಯಾನ್ಸಲ್ ಅದೇ ಕ್ಯಾನ್ಸಲ್ ಮಾಡಲಿಕ್ಕಿತ್ತು ನೀವು ಮಾಡ್ತೀರಾ ಓಹ್ ನಿಮ್ಮಿಂದ ಆಗುದಿಲ್ಲವಾ ಓಹ್ ಆ್ಯಪಿಗೆ ಹೋಗ್ಬೇಕಾ ಆ್ಯಪಿಗೆ ಹೋಗಿ

ಓಹ್ ಓಕೆ ಓಹ್ ಆ್ಯಪ್ಗೆ ಹೋಗಿ ಎಲ್ಪ್ ಸೆಂಟರ್ ಅಲ್ಲಿ ಹೋಗಿ ಮಾತಾಡ್ಬೇಕಾ ಓಹ್ ಚಾಟ್ ಓರ್ ಎಂಥ ಮಾಡ್ಬೋದು ಚಾಟ್ ಓರ್ ಕಾಲ್ ಮಾಡ್ಬೋದಾ ಎಂತ ಅಂತ ಹಾಕ್ಬೇಕು ಸ್ವಲ್ಪ ಹೇಳ್ಬೋದ ನನಗೆ ಹೌದಾ ಹಾರ್ಡರ್ ಐ ಡಿ ಟು ಫೈವ್ ಒನ್ ಒನ್ ಸಿಕ್ಸ್ ಹಾಂ ಅದೇ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದಿದ್ದು ಅದು ನನಗೀಗ ಬೇಡ ಅದಕ್ಕೆ ಆರ್ಡರ್ಸ್ ನನಗೆ ಚೇಂಜ್ ಮಾಡಲಿಕ್ಕಿತ್ತು ಅದಕ್ಕೆ ಹಾಂ ಮನಿ ರೀಫಂಡ್ ಆಗ್ತದಲ್ಲ ಹೌದಾ ಎಷ್ಟು ದಿನದೊಳಗೆ ಆಗ್ತದೆ ಓಹ್ ತರ್ಟಿ ಮಿನಿಟ್ಸ್ ಒಳಗೆ ಆಗ್ತದಾ ಸ್ವಲ್ಪ ಬೇಗ ಆಗೊಲ್ಲವಾ ಬೇಗ ಆಗ್ತಿದ್ದರೆ ನನಗೆ ಸ್ವಲ್ಪ ಒಳ್ಳೆ ಆಗ್ತಾ ಇತ್ತು ಬೇಕಿತ್ತು ಸ್ವಲ್ಪ ಹಣ ಇನ್ನೊಂದ್ಸರ್ತಿ ಆರ್ಡರ್ ಕೊಡ್ಲಿಕ್ಕೆ ಇತ್ತಲ್ಲ ಅದಕ್ಕೆ ಹೌದಾ ಆಗ್ಬೋದಾ ಬೇಗ ಈಗ ಓಹ್ ಓಕೆ ಹಾಂ ಕಂಪ್ಲೇಂಟ್ ಕೊಟ್ಟೆ ರೀಫಂಡ್ ಆಗ್ಬೋದಲ್ಲ ಹಾಂ ಹೌದು ಹೌದು ನನಗೆ ಹಾಂ ಚಿಕನ್ ಬಿರಿಯಾನಿ ತಗೊಂಡಿದ್ದೆ ಆದರೆ ನನಗೆ ಈಗ ಚಿಕನ್ ಬಿರಿಯಾನಿ ಬೇಡ ಅಂತ ಇತ್ತು ಚಿಕನ್ ಬಿರಿಯಾನಿ ಯಾಕೆ ಬೇಡ ಅಂತ ನಾನಿವತ್ತು ವೆಜ್ ತಿನ್ನೋದು ನನಗೆ ನೆನಪೆ ಆಗಲಿಲ್ಲ ಅದಕ್ಕೆ ನಾನು ಅದಕ್ಕೆ ಕ್ಯಾನ್ಸಲ್ ಮಾಡಲಿಕ್ಕೆ ಬಂದದ್ದು ವೆಜ್ ಬಿರಿಯಾನಿ ಎಂತಾದರು ಸಿಕ್ತದಲ್ಲ ಹೌದು ವೆಜ್ ಬಿರಿಯಾನಿಗೆ ಎಷ್ಟು ಉಂಟು ಓಹ್ ವೆಜ್ ಬಿರಿಯಾನಿಗೆ ಶಿಶ್ಟಿಯಾ ಓಹ್ ಚಿಕನ್ ಬಿರಿಯಾನಿಗೆ ಒನ್ ಟ್ವೆಂಟಿ ಓಹ್ ಹಾಗೆ ಹಾಂ ಅದೇ ವೆಜ್ ಬಿರಿಯಾನಿ ಬೇಕಿತ್ತು ನನಗೆ ಅದೆ ಇದು ರೀಫಂಡ್ ಆದದ್ದು ಹಣ ಬೇಗ ಬರ್ತದಲ್ಲ ಬೇಗ ಬಂದರೆ ನಾನು ಆರ್ಡರ್ ಕೊಡ್ಬೋದು ಇಲ್ಲ ಅಂದರೆ ನನಗೆ ಸ್ವಲ್ಪ ಕಷ್ಟ ಆಗ್ಬೋದು ರೀಫಂಡ್ ಆದರೆ ಹಣ ಹಣ ರೀಫಂಡ್ ಆಗ್ತದಲ್ಲ ಹೌದಾ ಹಾಂ ಒಂದು ರೀಫಂಡ್ ಒಂದು ಆದರೆ ನಾನು ನಿಮಗೆ ಅದು ರಪ್ಪ ಕೊಡ್ತೇನೆ ಆರ್ಡರ್ ಆಯಿತಾ ಹೌದು ನನಗೆ ಬೇಗ ಬೇಕಿತ್ತು ಸ್ವಲ್ಪ ಇನ್ನು ಸಹ ರೀಫಂಡ್ ಆಗಲಿಲ್ಲ ಈಗ ನಿಮ್ಮ ಕಾಲಲ್ಲಿ ಇರುವಾಗಲೆ ನಾ ನಿಮಗೆ ಅದೇ ಕಾಲ್ ಹೋಯಿತು ಆ್ಯಪಲ್ಲಿ ಕೊಟ್ಟಿದ್ದೇನೆ ಇನ್ನು ಸಹ ಬರಲಿಲ್ಲ ಅವರದೆಂತ ಸುದ್ದಿ ರೀಫಂಡ್ ಆಗಲಿಲ್ಲ ತರ್ಟಿ ಮಿನಿಟ್ಸ್ ಒಳಗೆ ಆಗುದು ಹೌದಲ್ಲ ಬೇಗ ಬೇಗ ಸಹ ಆಗ್ಬೋದಲ್ಲಾ ಇನ್ನು ಸಹ ಆಗಲಿಲ್ಲ ಹಾಂ ಹಾಂ ಹೌದಾ ಹಾಂ ಬಂತು ಬಂತು ಈಗ ಈಗ ಬಂತು ಹಾಂ ನನಗೆ ಒಂದು ವೆಜ್ ಬಿರಿಯಾನಿ ಆಯಿತಾ ಹಾಂ ಓಕೆ ವೆಜ್ ಬಿರಿಯಾನಿ ವಿದ್ ಗೋಬಿ ಮಂಚೂರಿ ಓಕೆ ಹಾಂ ಹಾಂ ಆರ್ಡರ್ ಹಾಂ ಆರ್ಡರ್ ಮಾ ಹಾಂ ಆರ್ಡರ್ ಮಾಡಿದ್ದನ್ನು ನನಗೆ ಸೆಂಡ್ ಮಾಡಿ ಆಯಿತಾ ಹಾಂ ಓಕೆ ಓಕೆ ಓಕೆ ಟ್ಯಾಂಕ್ ಯು ಟ್ಯಾಂಕ್ ಯು